ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಏಳು ನೂರ ನಲವತ್ತ ಎಂಟು ಐದು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರ ನಲವತ್ತ ಐದು ನಾಲ್ಕು ಲಕ್ಷದ ಐವತ್ತನಾಲ್ಕು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾಲ್ಕು ನೂರ ನಲವತ್ತೆಂಟು ಎರಡು ಲಕ್ಷದ ಐವತ್ತನಾಲ್ಕು ಸಾವಿರದ ಐನೂರ ಎಪ್ಪತ್ತನಾಲ್ಕು